ಹಲೋ ಹಾಂ ಹಲೋ ಇದು ಕಾಮತ್ ಹೋಟೆಲ್ ಏನ್ರಿ ಸರ್ ಏನಿಲ್ರಿ ಸರ್ ಅದು ಆರ್ಡರ್ ಮಾಡಿದೆವು ನಾವು ಊಟ ಎಷ್ಟು ಹೊತ್ತಾಯಿತು ಒಂದು ಎರಡು ಮೂರು ಗಂಟೆ ಆಯಿತು ಊರಿಗೆ ಹೋಗಿ ಬಂದಿದ್ದೆವು ಬರಿ ಮನೆಲೆಲ್ಲ ಯ ಮಾಡಕ್ಕೆ ಯಾರು ಇಲ್ಲ ಕೆಲಸ ಬರ್ತಿದ್ದ ತಕ್ಷಣ ಊಟ ಬೇಕಾಗಿತ್ತು ಅದಕ್ಕೆ ನಾವು ಆರ್ಡರ್ ಮಾಡಿದ್ದೆವು ನೀವೇನು ಊಟ ಕಳ್ಸ್ತಾಯಿಲ್ಲ ಏನಿಲ್ಲ ಆರ್ಡರ್ ಬಂದದ ಬಂದದ ಅಂತ ಹೇಳಿ ಹೇಳತ್ತೀರಿ ಡೆಲಿವರ್ ಆಗ್ಯಾದಂತ ಎಲ್ಲಿ ಮತ್ತೆ ಬರಿ ಮೊಬೈಲಲ್ಲೇ ತೋರಸ್ಲತ್ತದದು ನೀವೇನು ಊಟ ಕಳಿಸಿಲ್ಲ ಏನಿಲ್ಲ ಎಷ್ಟು ಹೊತ್ತು ಆಯ್ತು ವೈಟ್ ಮಾಡತ್ತಿದೆವು ಹೊಟ್ಟೆ ಬೆಂಕಿ ಬೀಳ್ಲತ್ತದ ಏನು ಮನೆಯಲ್ಲಿ ಮಾಡೋರು ಯಾರು ಇಲ್ಲ ಈವಾಗ ಮಾಡ್ಕೊಬೇಕಾ ಅಥವಾ ನಿಮ್ಮದು ವೈಟ್ ಮಾಡ್ಬೇಕಾ ನಾವು ಬೇಗ ಕಳ್ಸ್ತೀರಾ ಅಥವಾ ಏನು ಇಲ್ಲ ಮಕ್ಕಳ ಇದ್ದಾರೆ ನಮಗೆ ಇಬ್ಬರು ಕಳ್ಸ್ರಿ ಬೇಗ ನಾವು ಊಟ ಮಾಡ್ಲಕ್ಕ ಏನು ಸತ್ತು ಹೋಗಬೇಕಾ ಬದುಕಬೇಕಾ ನಿಮ್ಮ ಮೇಲೆ ಆಸೆ ಇಟ್ಕೊಂಡು ಯಾವಾಗ ಭೀ ನಿಮ್ಮಲ್ಲಿ ಭರೋಸಾ ಇಟ್ಟು ನಿಮ್ಮ ಹತ್ತಿರನೆ ತರ್ಸ್ತೆವೆ ಯಾವಾಗ ಭೀ ಹೀಗೆ ಮಾಡದ್ರೆ ಹೇಗೆ ರಿ ಏನು ಮಾಡೋದು ಮತ್ತೆ ಇನ್ನೊಂದ್ಸಲ ಭರೋಸಾ ಇಟ್ಕೊಬೇಕಲ್ಲ ನೀವು ಮತ್ತ ಹಾಂ ಹಿಂಗಾದ್ರೆ ಹೆಂಗೆ ಇನ್ನೊಂದ್ಸಲ ಮಾಡ್ಬೇಕಂತರ ಹೆಂಗೆ ಅನಸ್ತದ ರಿ ನಮಗೆ ನಿಮಗೆ ಹೋಟೆಲ್ಗೆ ಆರ್ಡರು ಏನು ಪುಕ್ಸಟ್ಟೆ ಕೊಡ್ಲತ್ತೀರಿ ಮನಿನಿಂದ ರೊಕ್ಕ ತಗೊಂಡೆ ಕೊಡ್ಲತ್ತೀರಲ್ಲ ಏನಾಗ್ಲಾತ್ತದ ನಿಮಗೆ ತಂದು ಕುಡ್ತಿರೇನು ಇಲ್ಲ ಮತ್ತೆ ಏನು ಕ್ಯಾನ್ಸಲ್ ಮಾಡಹತ್ತಿರಿ ಬೇರೆ ಹೋಟೆಲ್ ನೋಡ್ಕೊತೀವಿ ರಿ ಮನಾರವ ಈ ಕಡೆನ ಫೇಮಸ್ ಫೇಮಸ್ ಹೋಟೆಲ್ಗಳಾವ ಬೀದರ್ದಾಗ ಯಾನ್ರಾ ಒಂದು ಶಂಬರ್ ಹೋಟೆಲ್ಗಳಾವ ಯಾವುದೋ ಭರೋಸಾ ತಂದು ಕುಡ್ತೀರಂತ್ಹೇಳಿ ನಾವು ನಿಮ್ಮ ಹತ್ತಿರ ಬಂದ್ರೆ ರೊಕ್ಕಕ್ಕೆ ಹಾಂಗೆ ಮಾಡ್ತೀರ್ರೀ ಇದೇನ್ರಿ ಇನ್ನೊಂದ್ಸಲ ನಾವು ಮತ್ತೆ ಪೂರ ಡಿಲಿಟೇ ಮಾಡಾಕ್ತೆವೆ ನೋಡಿರಿ ನಿಮ್ಮದು ಇದೇ ಆ್ಯಪೇ ಡಿಲಿಟ್ ಮಾಡಾಕ್ತೆವೆ ಇಟ್ಕಮಾಲು ಬೇರೆ ಆ್ಯಪೇ ಡೌನ್ಲೋಡ್ ಮಾಡ್ಕೊತೇವೆ ನೋಡಿರಿ ಏನಂತಿರಿ ಮತ್ತೆ ಹಾಂ ತಂದು ಕೊಡಿರಿ ತರ್ತಿರೇನು ಮತ್ತೆ ಇನ್ನೊಂದು ಅರ್ಧ ಗಂಟೆದಾಗ ತಕೊಂಡು ಬರ್ರಿ ಬೇಗ ಮತ್ತೆ ಪಾರ್ಗೋಳು ಹಸಿದು ಹೋಗ್ಯಾವ ನಾವು ಹಸಿದಿದ್ದೇವು ಮನೆಗ ಯಾರು ಇಲ್ಲ ಈಗ ಎಷ್ಟು ಹೊತ್ತು ಕೂಡಲಿ ನಾನು ಮತ್ತೆ ಈಗ ನೀವು ತಂದಿದ್ದು ಭೀ ವೇಸ್ಟು ಮತ್ತೆ ನಾವು ಮನೇಲಿ ಮಾಡಿಂದು ವೇಸ್ಟು ಊಟ ಮಾಡಕ್ಕೆ ಯಾರು ಇಲ್ಲ ಮನೆಯಲ್ಲಿ ಸ್ವಲ್ಪ ಬೇಗ ತಂದು ಕೊಟ್ರೆ ಚಂದದರಿ ತಂದ್ಕೊಡ್ರಿ ಹಾಂ ತಂದ್ಕೊಡ್ರಿ ನೋಡ್ರಿ ಮತ್ತೆ ಹೇಳತ್ತಿದೇನ ನಮ್ಮ ಮಕ್ಕಳೆಲ್ಲ ಕುಂತವೆ ಮತ್ತೆ ಮತ್ತೆ ಇನ್ನೊಂದ್ಸಲ ಮತ್ತೆ ಭರೋಸಾನೇ ಇರಲ್ದು ಬೇರೆ ಕಡೆ ನಾವು ನೋಡ್ಕೊಬೇಕಾಯ್ತದೆ ಚೆಂದ ಮತ್ತೆ ಬೇಗ ತಂದು ಕೊಡ್ರಿ ಒಂದು ಹತ್ತು ಹದಿನೈದು ನಿಂಶಾದ್ಗೆಲ್ಲ ತಂದು ಕೊಡ್ತಿಯ ಅಂದ್ರೆ ವೈಟ್ ಮಾಡ್ತೆ ನೋಡಿ ಇಲ್ಲಾಂದ್ರೆ ಆರ್ಡರ ಕ್ಯಾನ್ಸಲ್ ಮಾಡಾಕ್ತೇ ನೋಡಿರಿ ಬೇಗ ತಂದು ಕೊಡ್ತಿರ ಮತ್ತೆ ಹಾಂ ತಕೊಂಡ್ ಬರ್ರಿ ಯಾವಾಗ ಭೀ ನಮ್ಮ ಮನೆವ್ರು ಪೂರಾ ಪೂರಾ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ನಿಮ್ಮಲ್ಲೇ ಆರ್ಡರು ಮಾಡ್ತೆವು ಎಷ್ಟು ಭೀ ಭರೋಸಾ ಇಲ್ಲ ನಿಮಗೆ ನೋಡ್ಕೊರಿ ಒಂದ್ಸಲ ನಿಮ್ಮಲ್ಲಿ ಎಷ್ಟು ಸಲ ನಾವು ಆರ್ಡರ್ ಮಾಡಿದ್ದೆವು ಎಷ್ಟು ಸಲ ನಾವು ನಿಮಗೆ ನಿಮ್ಗ ಭರೋಸಾ ಮಾಡಿ ಇದು ಮಾಡಿದ್ದೆವು ಮಾಡಂಗೆ ಇಲ್ಲ ಅಂದ್ರೆ ಹೇಗ್ರೀ ನಿಮ್ಮ ಮೇಲೆ ಭರೋಸಾ ಇಟ್ಕೊಂಕುಂತಿದೆವು ಹಂಗೆ ಮಾಡ್ತಿರೇನು ನೀವು ಈವಾಗ ತರ್ತೆ ಆವಾಗ ತರ್ತೆ ಈವಾಗ ತರ್ತೆ ಆವಾಗ ತರ್ತೆ ಅಂತ ಅಂದೋರು ಏನು ಇದೇನು ಇದದನ ಸುಮ್ಮನೆ ಪುಕ್ಸಟ್ಟಿ ತಂದು ಕೊಟ್ಟಾಂಗೆ ಭಿಕ್ಷುಕರಿಗೆ ಊಟ ಹಾಕ್ದಂಗದೇನು ದುಡ್ಡು ಕೊಡ್ಲತ್ತಿದೆವಲ್ಲ ಹಂಗೆ ಯಾಕೆ ಮಾಡಕತ್ತಿರಿ ತಂದು ಕೊಡಿರಿ ಬೇಗ ತಂದು ಕೊಟ್ಟರೆ ಛಂದದ ಮತ್ತೆ ಸ್ವಲ್ಪ ಭರೋಸೆ ಇಟ್ಕೋ ರಿ ಇನ್ನೊಂದ್ಸಲ ನಮಗೆ ಭೀ ಚಂದ ಅನಸ್ತದ ಅರೆ ಇವರು ಟೈಮಿಗೆ ತಂದು ಕೊಡ್ತಾರೆ ಟೈಮಿಗೆ ಮಾಡ್ತಾರೆ ಅಂತ್ಹೇಳಿ ನಮ್ಗು ಭರೋಸಾ ಇರ್ತದೆ ರಿ ಹಿಂಗೆ ಮಾಡಿದ್ರೆ ಹೆಂಗೆ ನಮಗೆ ಭೀ ಮನೆಗೆ ಮಾಡಕ್ಕೆ ಯಾರಿಲ್ಲ ಅಂತ್ಹೇಳೇ ನಿಮಗೆ ಆರ್ಡರ್ ಮಾಡ್ತೆವು ಸ್ವಲ್ಪ ಸುಸ್ತಾಗಿರ್ತದ ಕೆಲಸ ಮಾಡಿ ಬರ್ತೆವು ಅಥವಾ ಊರಿಗೆ ಹೋಗಿ ಬಂದೇವಂದ್ರ ಮನೆಲ್ಲೆಲ್ಲ ಕೆಲಸ ಬಿಳ್ತದೆ ಅದು ಮಾಡ್ಕೊಬೇಕಾ ಊಟ ಮಾಡಬೇಕಾ ಏನೋ ಒಂದು ಇದು ಒಂದು ಸೌಲತ್ತು ಅದ ಅಂತ್ಹೇಳಿ ಗಪ್ ಅಂತ ಆರ್ಡರ್ ಮಾಡಿ ನಿಮ್ಮ ಕೈಲಿ ತರ್ಸಕೋತೆವು ಎಲ್ಲಿ ಮತ್ತೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಂದ ಏನು ಮೋರೆ ನೋಡಾರಿ ತರ್ಸ್ಕೊಂಬರ್ರಿ ಊಟ ಮಾಡ್ಕೊಂಬರ್ರಿ ಹೊರಗಿಂದೆ ಅಂತೇಳಿ ಕೆಲಸ ಎಲ್ಲ ಮನೆಗೆಲ್ಲ ಬಿದ್ದಿರ್ತದೆ ಊರಿಗೆ ಹೋಗಿ ಬರ್ತೆವು ಮನೆಲ್ಲೆಲ್ಲ ಬಿದ್ದಿರ್ತದೆ ಇದೆಲ್ಲ ಎಲ್ಲಿ ಮಾಡ್ಕೋತಾ ಕೂಡರಿ ಒಂದು ಹೊತ್ತು ಗಪ್ ಅಂತ ಒಂದು ಹತ್ತು ನಿಮಿಷದಾಗ ತಂದು ಕೊಡ್ತಾರಂತ್ಹೇಳಿ ಈ ಏನು ನಾವು ಭರೋಸಾ ಮಾಡಿ ತನ ಇದು ಮಾಡಿದ್ರೆ ನೀವು ಏನೋ ಎರಡು ಎರಡು ಗಂಟೆ ಮೂರು ಮೂರು ಗಂಟೆ ಈವಾಗ ಬರ್ತೆವೆ ಆವಾಗ ಬರ್ತೆವೆ ರಿ ಮೇಡಮ್ ತಂದು ಕೊಡ್ತಿವಿ ರಿ ಹಂಗೆ ರಿ ಹಿಂಗೆ ರಿ ಮೇಡಮ್ಮೆ ಅಂತ ಇದು ಮಾಡ್ತೀರಿ ಖ ನೈಸ್ ಮಾಡ್ತೀರಿ ಖರೆ ಅಂತಂದೋರು ತಂದು ಕೊಡೋದೇ ಇಲ್ಲ ಅಲ್ಲಿದೆ ಇದು ಬೀದರ್ಕ ನಮ್ಮ ಏರಿಯಾಕೇನು ತೋಲ್ ದೂರ ಅದರಿ ಒಂದು ಹತ್ತು ಹದಿನೈದು ನಿಮಿಷ ಕೆಲಸ ಅದ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕ ಏನು ಒಂದು ಅರ್ಧ ಗಂಟೆ ಹಾದಿ ಅದಾನ ಮೂರು ಗಂಟೆ ಹಾದಿ ಅದಾನ ಈವಾಗಿಲ್ಲ ರೆಡಿ ಇಲ್ಲ ಅಂತೀರಿ ರೆಡಿ ಆಗ್ಲತ್ತದ ಅಂತೀರಿ ಏನೋ ಒಂದು ಹೇಳ್ತಾ ಇರ್ತೀರಿ ನಿಮ್ಮಲ್ಲಿ ಊಟ ಚಂದದ ಅಂತ್ಹೇಳಿ ನಾವು ಯಾವಾಗ ಭೀ ಭರೋಸಾ ಮಾಡಿ ಅಲ್ಲೇ ಬಂದು ಊಟ ಮಾಡ್ಕೋತೇವು ಆರ್ಡರನ್ನು ಮಾಡ್ತೆವು ನೀವು ಹಿಂಗೆ ಮಾಡ್ತಿರ್ರೀ